ನಾನು ದಕ್ಷಿಣ ಭಾರತೀಯ ಆಹಾರವನ್ನೇ ತಯಾರಿಸಲು ಇಷ್ಟಪಡ್ತೇನೆ ಯಾಕೆಂದ್ರೆ ನಾವು ದಕ್ಷಿಣ ಕನ್ನಡದವರೆ ಹಾಗಾಗಿ ನಮಗೆ ದಕ್ಷಿಣ ಕನ್ನಡದ ತಿಂಡಿ ಇಷ್ಟ ಆಗ್ತದೆ ನಮ್ಮ ಮನೆಯಲ್ಲಿ ಸಹ ದಕ್ಷಿಣ ಕನ್ನಡದ ತಿಂಡಿ ಇಷ್ಟಪಡ್ತಾರೆ ಇದರಲ್ಲಿ ಯಾವುದು ವಿಶೇಷತೆ ಅಂದ್ರೆ ಕೋರಿ ರೊಟ್ಟಿ ಆಮೇಲೆ ನೀರು ದೋಸೆ ಪುಂಡಿ ಆಮೇಲೆ ಇದು ನೀರು ಪುಂಡಿ ಆ ಥರ ಗಟ್ಟಿ ಇದನ್ನೆಲ್ಲ ಹಲಸಿನಕಾಯಿ ಗಟ್ಟಿ ಅದನ್ನೆಲ್ಲ ನಾವು ತುಂಬ ಇಷ್ಟಪಡ್ತೇವೆ ಅದನ್ನೇ ನಾವು ಜಾಸ್ತಿ ಮನೆಯಲ್ಲಿ ಮಾಡ್ತೇವೆ ಆಮೇಲೆ ಉತ್ತರ ಭಾರತ ತಿಂಡಿ ನಮಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾವು ಮನೆಯಲ್ಲಿ ಮಾಡಲಿಕ್ಕೆ ಸಹ ಇಷ್ಟ ಪಡೋಲ್ಲ ಅದನ್ನು ಮಾಡಿದರೂ ಸಹ ನಮ್ಮ ಮನೆಯಲ್ಲಿ ತಿನ್ನುವುದಿಲ್ಲ ನಮ್ಮ ಅತ್ತೆ ಮಾವ ಎಲ್ಲ ಈ ಕಡೆಯವರೆಲ್ಲ ಹಾಗೂ ದಕ್ಷಿಣ ಕನ್ನಡದವರೆ ಸೊ ಹಾಗಾಗಿ ಅವರದನ್ನೆಲ್ಲ ಮಾಡಲಿಕ್ಕೆ ತಿನ್ನಲಿಕ್ಕೆ ಇಷ್ಟ ಪಡುವುದಿಲ್ಲ ನಾವು ಸಹ ಅದನ್ನು ಮಾಡುವುದಿಲ್ಲ ನಾವು ಜಾಸ್ತಿಯಾಗಿ ನೀರು ದೋಸೆಯೇ ಮಾಡುವುದು ಅದು ಮಾಡಲಿಕ್ಕೆ ಸಹ ತುಂಬ ಈಸಿ ನಾವು ಸಣ್ಣದಿರುವಾಗ ಸಹ ಅದನ್ನೇ ಅದನ್ನು ತಿಂದು ತಿಂದು ನಮಗೆ ಅಭ್ಯಾಸ ಆಗಿದೆ ಹಾಗಾಗಿ ನಾವು ಅದನ್ನೇ ಮಾಡಲಿಕ್ಕೆ ಇಷ್ಟಪಡ್ತೇವೆ ಮನೆಯಲ್ಲಿ ಕೋರಿ ರೊಟ್ಟಿ ಸಹ ಹಾಗೆ ಅದು ಮಾಡೋ ನಮಗೆ ಗೊತ್ತುಂಟು ಅದನ್ನು ತಿಂದೀಗ ನಾವು ನಮಗೆ ಇಷ್ಟ ಇರುವುದು ದಕ್ಷಿಣ ಭಾರತದ ತಿಂಡಿ ನಾವದನ್ನ ಬಿಟ್ಟು ಉತ್ತರ ಭಾರತದ ತಿಂಡಿ ಯಾಕೆ ಮಾಡ್ತೀವಿ ನಮಗದು ಇಷ್ಟ ಸಹ ಆಗೋಲ್ಲ ಒಂದ್ವೇಳೆ ನಾವದನ್ನೀಗ ಬೇರೆ ಮಾಡಿ ತಿಂದರೂ ಕೆಲವು ಸಲ ನಾವು ಟ್ರೈ ಮಾಡ್ತೇವೆ ಹೇಗೆ ಮಾಡುವುದು ಹಾಂ ನೋಡು ಅಂತ ಸೊ ನಾವು ಮಾಡಿದರು ಸಹ ಅದು ನಮ್ಮನೆಯಲ್ಲಿ ಇಷ್ಟ ಆಗುವುದಿಲ್ಲ ತಿನ್ನುವುದಿಲ್ಲ ಎಲ್ಲರೂ ಸಹ ಮಾಡಿದವರೆ ನಾನು ಒಬ್ಬಳೇ ತಿನ್ನಬೇಕು ಮನೆಯಲ್ಲಿ ಯಾರೂ ತಿನ್ನುವುದಿಲ್ಲ ಸೊ ಹಾಗಾಗಿ ಯಾಕೆ ಮಾಡೋದು ನಾವು ಹಾಗಾಗಿ ನಾವು ಅದನ್ನೇ ನೀರು ದೋಸೆ ಮತ್ತೆ ಹಲಸಿನಕಾಯಿ ಹಲಸಿನ ಹಣ್ಣದ್ದು ಗಟ್ಟಿ ಮಾಡ್ತೇವೆ ಅದು ತುಂಬ ಇಲ್ಲಿ ಪ್ರಸಿದ್ಧಿ ನಮ್ಮ ಕಡೆ ದಕ್ಷಿಣ ಭಾರತದಲ್ಲಿ ತುಂಬ ಪ್ರಸಿದ್ಧಿ ನೀರು ದೋಸೆ ಆಮೇಲೆ ಹಲಸಿನ ಹಣ್ಣಿನದ್ದು ಗಟ್ಟಿ ಆಮೇಲೆ ಪುಂಡಿ ಅಂತ ಹೇಳ್ತೇವೆ ಪುಂಡಿ ಕೋರಿ ರೊಟ್ಟಿ ನಾವು ಜಾಸ್ತಿಯಾಗಿ ಅದನ್ನೇ ತಿನ್ನೋದು ಹಾಗಾಗಿ ನಮಗೆ ಅದೇ ಇಷ್ಟ ನಾವು ಮನೆಯಲ್ಲಿ ಸಹ ಪ್ರತಿದಿವಸ ಅದೇ ಮಾಡುವುದು ನಮ್ಮ ಮತ್ತು ಬೇರೆ ಕಡೆಯದೆಲ್ಲ ನಾವು ಮಾಡುವುದಿಲ್ಲ ಆಮೇಲೆ ಇದು ಕುಚ್ಚಲಕ್ಕಿ ಅದು ಅನ್ನ ಅದನ್ನೇ ಜಾಸ್ತಿ ನಾವು ಊಟ ಮಾಡುವುದು ಬೇರೆ ಬಿರಿಯಾನಿ ಅದೆಲ್ಲ ನಾವು ತಿನ್ನುವುದಿಲ್ಲ ನಮಗೆ ಅದು ಇಷ್ಟ ಸಹ ಇಲ್ಲ ಜಾಸ್ತಿ ನಾವು ತಿನ್ನುವುದಿಲ್ಲ ಇದೆ ಕುಚಲಕ್ಕಿ ಅದು ಅನ್ನವೇ ತಿನ್ನುವುದು ಬಿರಿಯಾನಿಯೆಲ್ಲ ನಾವು ತಿನ್ನಲಿಕ್ಕೆ ಹೋಗುವುದಿಲ್ಲ ತಿಂದರೂ ಅದು ಅಪರೂಪ ನಾವೀಗ ಒಂದು ದಿವಸ ಒಂದು ವಾರೊಕ್ಕೊಮ್ಮೆ ಟ್ರೈ ಮಾಡಿ ತಿನ್ಬಹುದು ಆದರೆ ನಮ್ಮನೆಯಲ್ಲಿ ಅದನ್ನೆಲ್ಲ ಅವರು ತಿನ್ನುವುದಿಲ್ಲ ನಾವು ದಕ್ಷಿಣ ಭಾರತದ ತಿಂಡಿಯೇ ತಿನ್ನುವುದು ಹಾಗಾಗಿ ನಾವು ಇದನ್ನೇ ಇಷ್ಟಪಟ್ಟು ಮಾಡ್ತೇವೆ ತಯಾರು ಮಾಡ್ತೇವೆ